ಸರ್ ನಾವು ಯೂಟ್ಯೂಬ್ದಲ್ಲಿ ನೋಡ್ತೆವೆ ಟಿವಿ ಅಲ್ಲಿ ದೂರದರ್ಶನದಲ್ಲಿ ಸಿಗ್ತೆ ಟಿವಿಯಲ್ಲಿ ಸಿಗುತ್ತೆ ಅದನ್ನೆಲ್ಲ ನೋಡಿ ಎಲ್ಲಿ ಟ್ರೈನಿಂಗ್ ಕೊಡ್ತಾರೋ ಅಂತ ಕೇಳಿ ತಿಲ್ಕೊಂದ್ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಸರ್ ಅಂತ ಕೇಳಿ ತಿಳ್ಕೊಂದು ಟ್ರೈನಿಂಗ್ ತಗೋತೀವಿ ಸರ್ ಮತ್ತು ಟಿವಿಲಿ ತೋರ್ಸ್ತಾರೆ ಹ್ಞೂ ಪೇಪರ್ ಅಡುಟೆಜ್ ಪೇಪರ್ ಅಲ್ಲಿ ಬರುತ್ತೆ ಸರ್ ಪೇಪರಲ್ಲಿ ಅವ ಮತ್ತು ಕೆಲವೊಂದು ಸಂಸ್ಥೆಗಳು ಟ್ರೈನಿಂಗಾ ವ್ಯವಸ್ಥೆ ಮಾಡಿರ್ತವೆ ಸರ್ ಅದರಲ್ಲಿ ಹೋಗಿ ಟ್ರೈನಿಂಗ್ ತೊಗೊತೇವೆ ಹಾಂ ಹೀಗೆ ಅನೆಕ್ಕ ಕಡೆ ಟ್ರೈನಿಂಗ್ ತಗೊಂದು ಜನರಿಗೆ ಉಪಯೋಗ ಆಗು ಹಂಗೆ ಮಾಡ್ತೇವೆ ಸರ್ ಹಾಂ ಸರ್ ಈ ಈಗ ಸರ್ ಅದ ನಾವು ಈಗ ಹೊಸ ಹೊಸಾದ ಬಂತಂದರೆ ಆತರ್ ಬಗ್ಗೆ ನಾವು ಡಾಕ್ಟರ್ ಕಡೆ ಹೋಗಿ ತಿಳ್ಕೊತೇವೆ ಸರ್ ಅದು ಹೆಂಗ್ ಉಪ್ಯೋಗ ಮಾಡಬೇಕು ಯಾವ ಯಾವ ಔಷ ಯಾವ ದನಗ್ ಯಾವ ಇದಕ್ಕೆ ಎಷ್ ಔಷಧ ಕೊಡಬೇಕು ಮತ್ತು ಹೇಗೆ ಹೋಗಿ ಮೆಡಿಕಲ್ದಲ್ಲಿ ಹೋಗಿ ಕೇಳಿದರೆ ಮೆಡಿಕಲ್ದವರು ಹೇಳ್ತತ್ತರೆ ಹಿಂಗಿಂಗ್ ಮಾಡಬೇಕು ಅಥ್ವಾ ನಾವು ಪಶು ವೈದ್ಯರ ಕಡೆ ಹೋದಲ್ಲಿ ಅಲಿಯ ಅಲ್ಲು ಹೇಳ್ತತ್ತರ್ ಯಾ ಕೋಳಿಗೆ ಔಷಧ ಕೊಡಬೇಕು ದನಕ್ಕೆ ಯಾವ ಔಷಧ ಕೊಡಬೇಕು ಆಕ ಆಕಳ್ಗಯಾ ಯಾವ ಔಷಧ ಕೊಡಬೇಕು ಹಿಂಗೆ ಮತ್ತು ನಾಯಿಗಳು ಸರ್ ನಾವು ಇನ್ನ ಈಗ ಸರ್ ನಾವು ಈಗ ಕಲಿಯಾಕೆ ಹೊಂಟಿದ್ದೀವಿ ಸರ್ ಒಂದು ಹದಿನೈದು ದಿವಸ ಆಯ್ತು ಈಗ ಬಂದು ಹಾಂ ಈಗ ಸದ್ಯಕ್ಕೆ ಈಗ ಟ್ರೈನಿಂಗ್ ತಗೋತ ಇದ್ದೆ ಸರ್ ಹಾಂ ಸರ್ ಹಾಂ ಸರ್

ಹೌದ್ ಸರ್ ಆಗ್ಬೇಕು ಸರ್ ಈಗ ಬಂದಿದೆ ಸರ್ ಈಕೆ ತಾರೀಖು ಹಾಂ ಸರ್ ಹಾಂ ಸರ್ ಔ ಹಾಂ ಹೌದು ಸರ್ ಕೇಳ್ತೆ ಸರ್ ಇನ್ನು ಕೇಳಿಲ್ವ ಈಗ ಹೋಗೆ ಈಗ ಬಂದು ಜಾಯ್ನ್ ಆಗಿದ್ದು ಸರ್ ಈಗ ನಮ್ದು ಕ್ಲಾಸ್ ಈಗ ಮುಗ್ದಿತ್ತು ಸರ್ ಅದಕ್ಕೆ ಟ್ರೈನಿಂಗ್ ಸಂಬಂಧ ನಾವು ಸರ್ ಕಡೆ ಬಂದೀವ್ರಿ ಈಗ ಎಲ್ಲ ತಿಲ್ಕೊಂದು ಡಾಕ್ಟರ್ ಕಡೆ ಆಗಲಿ ಮೆಡಿಕಲ್ಗೋಗೊದದಾಗಲಿ ಎಲ್ಲ ಕೇಳಿ ತಿಳ್ಕೊತೆವೆ ಸರ್